ಈ ವರ್ಷ ಮಳೆಗಿಲ್ಲ ಏನಿಲ್ಲಾ ಬಟ್ ನಾವು ಎಲ್ಲ ಈರುಳ್ಳಿ ಹಾಕಿ ಏನೇನು ಒಂದು ಬರ್ತಿಲ್ಲ ಮಳೆಯಿಲ್ಲ ಏನಿಲ್ಲ ಈಗ ಅದು ಒಂದು ಪಸ್ಟ್ ಅಪ್ ಆಲ್ ಮನುಷ್ಯ ಮನುಷ್ಯ ಅನ್ನೋ ಅನ್ನೋ ಇದು ಸರಿಯಿಲ್ಲ ಬಟ್ಟು ಇರ್ತಕ್ಕಂಥ ಮರಗುಳೆಲ್ಲ ಕಡಿಯೋದು ಕಡಿದು ಅದನ್ನು ಇದನ್ನು ಮಾಡಿದೆ ಇದನ್ನು ಅದನ್ನು ಮಾಡಿದೆ ಅಂತ ಹೇಳಿಬಿಟ್ಟು ಇದ್ಮಾಡೋದು ಬಟ್ ಮರಗಳಿಲ್ಲ ಅಂದರೆ ಮಳೆ ಹೆಂಗೆ ಬರ್ತದೆ ಮೋಡ ಹೆಂಗಾಗುತ್ತೆ ಹ್ಞೂ ಪಸ್ಟ್ ಅಪ್ ಆಲ್ ಅದುನ್ ಈಗ ಮರಗಳೋ ಮರಗಳಿದ್ರೆ ಮಳೆ ಮರದಿಂದ ಮಳೆಯಂತ ಹೇಳಿದೆ ಹ್ಞೂ ಮರದಿಂದ ಮಳೆಯಂತ ಹೇಳ್ರೆ ಅದಕ್ಕೆ ಹೇಳ್ರೆ ಅದು ಸತ್ಯವಾದ ಮಾತು ಬಟ್ ಅದೇ ಮರಗಳಿಲ್ಲಾಂದ್ರೆ ಮಳೆ ಹೆಂಗೆ ಬರ್ತದೆ ಮೋಡ ಹೆಂಗೆ ಆಗತ್ತೆ ಗಾಳಿ ಹೆಂಗೆದ್ದೆಳ್ತದೆ ಹಾಂ ಹಂಗಾಗಿ ಈ ವರ್ಷ ಭಾಳ ಬರಗಾಲ ಹಾಂ ಒಂದು ಈರುಳ್ಳಿ ಹಾಕೀನ ಹಾಕೇತಂದ್ರು ಅದಕ್ಕೆ ನೀರಿಲ್ಲ ಒಂದು ಟಮೊಟೊ ಹಾಕೇತಂದರು ನೀರಿಲ್ಲ ಹ್ಞೂ ಬಟ್ ಮೇಲೆ ಅಂತರ್ಜಲ ಹೆಚ್ಚಿಗಿದ್ರೆ ತಾನೇ ನೀರು ಕೆಳಗ್ ನೀರು ಹೆಚ್ಚಿಗಿರೋದು ಬೋರ್ವಿಲ್ ಹೊಡೆಸಿ ಬೋರ್ವಿಲ್ ಹಾಕಿ ಹಾಕಿ ಹಾಕಿ ಹಾಕಿ ನಮ್ಮ ಓ ಇದರಲ್ಲಿ ಭಾಳ ರೈತರೆಲ್ಲ ಕಂಗಾಲು ಆಗ್ಬಿಟ್ಟಾರ ಹಂಗಾಗಿ ಬ ಪರಿಸರ ಯಾವ್ತರ ಇರಬೇಕಂತ ನಾವು ಇದುಮಾಡ್ತ ಇರ್ತೀವಿ ಬಟ್ ಪರಿಸರದ ಬಗ್ಗೆ ಪರಿಸರ ನಮಗೆ ಸರಿಯಿಲ್ಲಾಂದರೆ ಮಳೆ ಹೆಂಗೆ ಬರ್ತದೆ ಪರಿಸರ ಸರಿಯಿಲಂದು ಮಳೆ ಹೆಂಗೆ ಬರ್ತದೆ ಈರುಳ್ಳಿ ಹಾಕಿದ್ರು ಅಷ್ಟೇ ಟೊಮೊಟಾನ ಹಾಕಿದ್ರು ಮೆಣಸಿನ್ಕಾಯ್ ಹಾಕ್ ಮೆಣ್ಸಿನ ಗಿಡ ನೆಟ್ಟರು ಅಷ್ಟೇ ಹಾಂ ಇನ್ನು ಯಾವ್ಯಾವೋ ನಾವೋ ಇದನ್ನು ಹಾಕಿದ್ರು ಬರಗಾಲಿದ್ರೆ ಯಾರೇನು ಮಾಡೋಕಾಗಲ್ಲ ಹ್ಞೂ ಯಾವ ಬೆಳೆನೂ ಬರೋದಿಲ್ಲ ಬರಗಾಲಿದ್ರೆ ಮಳೆ ಇದ್ರ ಮಳೆಗಾಲ್ ಇದ್ರೆ ಒಳ್ಳೇ ಬೆಳೆ ಬಿಡ್ತಾವ ಪ್ರತಿ ವರ್ಷ ಬರಗಾಲನೇ ಈ ವರ್ಷ ಪುಲ್ ಬರ್ಗಾಲ ಅನ್ನೋದು ಪುಲ್ ಬರಗಾಲ ನಾವು ಈರುಳ್ಳಿ ಬೆಳೆದು ಈರುಳ್ಳಿ ಹಾಕ್ಯಾಂದು ಮೆಕ್ಕೆ ಜೋಳ ಹಾಕಿದೀವಿ ಹ್ಞೂ ಯಾವ ಬೆಳೇನು ಈ ವರ್ಷ ಲಾಸ್ ಆಮೇಲೆ ಏನು ಅದ್ರಿಂದ ನಮಗೇನು ಇದಿಲ್ಲ ಅಷ್ಟರ ಮಟ್ಟಿಗೆ ಎಲ್ಲ ಆದ್ರು ಕೂಡ ಆದ್ರು ನಮ್ಮ ಇದ್ರಲ್ಲಿ ಮರ ಕಡಿಯೋದು ನಿಲ್ಲಿಸದಂಗಿಲ್ಲ ಮಳೆಗಳೂ ಇವು ಮಳೆಯಿಲ್ಲ ಬೆಳೆಯಿಲ್ಲ ಅಂತೇಳ್ಬಿಟ್ಟು ಎಲ್ಲ ಹೊಯ್ಕೊಂತಾರೆ ಬಟ್ ಮರ ಕಡಿಯೋದ್ ನಿಲ್ಸಲ್ಲ ಆ ಹೊಡೆ ಹೋಗ್ಲಿ ಮರ ಕಡಿ ಹೋಗಲಿ ಕಡಿಯೋ ಕೊಟ್ಬಿಡೋದು ಕಡಿಯೋಕ್ ಹಾಂ ಅದು ಹೇಳೆತಿ ಇದು ನಾಡು ಉಳಿಸಿ ಕಾಡು ಬೆಳೆಸಿ ಅಂತ ಬಟ್ ಅದು ನಮ್ಮ ಜನುಗಳಿಗ್ ಗೊತ್ತಾಗ್ತಿಲ್ಲ ನಾಡನ್ನು ನಾಡನ್ನು ನಾಶ ಮಾಡೋಕು ಕಾಡನ್ನು ನಾಶ ಮಾಡೋಕು ಅಂತ ಹೇಳಿಬಿಟ್ಟು ಮಾಡ್ತಿದಾರೆ ಹ್ಞೂ ಮನೆಮುಂದೆ ಯಾವ್ದಾನ ಗಿಡ ಇತ್ತು ಆ ಗಿಡಕ್ಕ ನೀರು ಹಾಕೋದಿಲ್ಲ ಮನೆಮುಂದೆ ಒಂದು ಗಿಡಯಿದ್ರೆ ಅವು ಗಿಡಗಳಿಗ್ ನೀರು ಹಾಕೋದಿಲ್ಲ ಏ ಬಿಡು ಹೋಗ್ಲಿ ಹಾಕ್ತಾರ ಈಗ ಏ ಹಾಕ್ರಪ್ಪ ಅಂತ ಹೇಳೋದು ಹಾಕ್ದಂಗೆ ಹೋಗ್ಬಿಡೋದ್ ಹಾಂ ಒಬ್ಬರಿಗೆ ಹೇಳೋದ್ಕಿಂತ ಇವರೇ ಮಾಡ್ಬಿಟ್ರಾಗೋಲ್ಲ ಅದನ್ನೇ ಹ್ಞೂ ಒಬ್ಬರಿಗೆ ಹೇಳೋದಿಕ್ಕಿಂತ ಇವರೇ ಮಾಡ್ಬಿಟ್ರೆ ಅದು ಚೆನ್ನಾಗ್ ಆಗತ್ತಲ್ಲ ಹಂಗಾಗಿ ಈ ವರ್ಷ ಭಾಳ ಬರಗಾಲ ಬಂದು ನಮ್ಮ ರೈತರೆಲ್ಲ ಕಂಗಾಲಾಗಿ ಹ್ಞೂ ಪುಲ್ಲು ಕಂಗಾಲ್ಯಾಗ್ಬಿಟ್ರು ಈ ವರ್ಷದಾ ನಮ್ಮ ರೈತರ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಬಟ್ ಕುಡಿಯೋಕೆ ಕೂಡ ನೀರು ಸಿಕ್ತಿಲ್ಲ ಹ್ಞೂ ಮಳೆಯಿದ್ರೆ ಬೆಳೆಯಿದ್ರೆ ನೀರೂ ನೀರು ಇರ್ತದೆ ಊಟ ಸಿಗತದೆ ಬಟ್ ಮಳೆ ಬೆಳೆ ಇಲ್ಲಾಂದ್ರೆ ಊಟ ಸಿಗೋಲ್ಲ ನೀರು ಸಿಗೋಲ್ಲ ಪಸ್ಟ್ ಅಪ್ ಆಲ್ ಹ್ಞೂ ಹಂಗಾಗಿ ಎಲ್ಲ ನಮ್ಮ ವರ್ಷ ನಮ್ಮ ರಾಜ್ಯದ ಪರಿಸ್ಥಿತಿ ಭಾಳಾ ಕ್ರಿಟಿಕಲ್ಲಿದೆ ಬಟ್ ಮಾನವ ಚೇಂಜ್ ಆಗ್ಬೇಕು ಮಾನವ ಚೇಂಜಾಗಿ ಎಲ್ಲಾವನ್ನು ಪೂರ್ತಿ ಕ್ಲಿಯರ್ ಹಟ್ಟಿ ಮಾಡ್ಕೊಂಡ್ರೆ ಆಮೇಲೆ ಪರಿಸ್ಥಿತಿ ಭಾಳ ಚೆನ್ನಾಗಿರ್ತದೆ ನಮ್ಮ ರಾಜ್ಯದ ಪರಿಸ್ಥಿತಿ ಬಟ್ ನಮ್ಮ ಈ ನಮ್ಮ ನಮ್ಮ ರಾಜ್ಯದ ಮಾನವರಿಗ್ ಗೊತ್ತಾಗ್ತಿಲ್ಲ ಹಾಂ ಯಾರಿಂದ ಇದು ಇದಾಗ್ತದೆ ಯಾರಿಂದ ಇಲ್ಲ ಯಾರಿಂದ ಇದು ಈ ಥರ ಆಯಿತು ಯಾರಿಂದ ಇಲ್ಲ ಅಂತ ಅದು ಬಟ್ ಅದು ಗೊತ್ತಾಗ್ತಿಲ್ಲ ಬಟ್ ಮಾನವ ಸರಿಯಿಲ್ಲ ಮಾನವ ಸರಿಯಿದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಹಿಂಗೆ ಬರ್ತಿದ್ದಿಲ್ಲ ಈ ವರ್ಷ ಬರಗಾಲ ಬರಗಾಲ ಬಂತು ಮತ್ತು ನೆಕ್ಸ್ಟ್ ಮತ್ತು ಮತ್ತು ಅದು ಬರಗಾಲ ಬರ್ಬೌದು ಹ್ಞೂ ಹಂಗಾ ಆ ಪರಿಸ್ಥಿತಿ ಭಾಳ ಇದಾಗಿದೆ

ಮುಂದಿನ ದಿನಗಳಲ್ಲಿ ಏನೇನು ಆಗತ್ತತೆ ಏನೇನಿಲ್ಲಂತ ಪರಿಸ್ಥಿತಿ ನೋಡ್ಕೊಂಡು ಮುಂದು ವರೆಯೋಕ ಪ್ರಯತ್ನ ಪಡೋಣ